ಹಾಂ ಸರ್ ನಾವು ರೀ ಇಲ್ಲಿ ಮೈಸೂರಿಂದ ಕುವೆಂಪು ನಗರದಿಂದ ಹಾಂ ಹಾಂ ಸರ್ ಇದೇ ಜನ್ವರಿ ಇಪ್ಪತ್ತನೇ ತಾರೀಖಿಗೆ ನಾವು ಮೈಸೂರು ಒಂದು ಅರಮನೆ ಇರ್ಬೋದು ಚಾಮುಂಡಿಶ್ವರಿ ಬೆಟ್ಟ ಇರ್ಬೋದು ಹಾಂ ಅದನ್ನ ನಾವು ಸೊಲ್ಪ ಒಂದೇ ದಿವಸ ವರ ಸಂಚಾರ ಅನ್ಕೊಂಡೀವಿ ಫ್ಯಾಮ್ಲಿ ವತಿಯಿಂದ ಹಂಗಾಗಿ ತಮ್ಮ ಕಡೆ ಒಂದು ಒಂದು ಉತ್ತಮವಾದ ಆಟೋ ಸೇವೆ ಐತಂತಂದು ನಾನು ಕೇಳ್ಪಟ್ಟೆ ಹಾಂ ಸರ್ ಇಲ್ಲಿ ಇಲ್ಲಿ ನಂಬರ್ ಇಸ್ಕೊಂಡೆ ಸರ್ ಅದಕ್ಕೆ ಇಪ್ಪತ್ತನೇ ತಾರೀಖಿಗೆ ಸರ್ ತಾವು ಫ್ರೀ ಇದ್ದೀರಾ ಸರ್ ಹೌದಾ ಸರ್ ಈಗ ನಮ್ಮದು ಕುವೆಂಪು ನಗ್ರದಿಂದ ಮೈಸೂರು ಅರಮನೆ ಮತ್ತು ಚಾಮುಂಡೇಶ್ವರಿ ಬೆಟ್ಟ ಮತ್ತು ಇತರೆ ಬೇರೆ ಬೇರೆ ಯಾವರ ನೋಡುವಂಥ ಸ್ಥಳಗಳು ಇದ್ವಪ್ಪ ಅಂದ್ರ ಒಂದಿವಸ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ಮಟ್ಟ ಹಾಂ ಒಂದಿನ ಒನ್ ಡೇ ಪೂರ್ತಿ ಸರ್ ಎಷ್ಟು ಹಾಂ ಹಾಂ ಸರ್ ಹಾಂ ಸರ್ ಹೌದಾ ಸರ್ ಇವಿಷ್ಟು ಸ್ಥಳಗಳಿಗೆ ಹೋಯ್ ಬರಲಿಕ್ಕೆ ತಾವು ಎಷ್ಟು ಬಾಡ್ಗಿ ಅಲ್ಲಿ ನಿರ್ಧಾರ ಮಾಡ್ತೀರ ಅಂತ ಸ್ವಲ್ಪ ಹೇಳ್ತಿರಪ್ಪ ಅಂದ್ರೆ ನಾವು ಪ್ಲ್ಯಾನ್ ಮಾಡ್ಕೊಳ್ತಿದ್ವಿ ಸರ್ ನಾವು ಮೂರು ಜನ ದೊಡ್ಡವರು ಎರಡು ಮಕ್ಕಳು ಸರ್ ಐದು ಜನ ಅದೀವಿ ಹೌಂ ಸರಾ ಹಾಂ ಒಂದಿನ ಫುಲ್ ಸರ್ ಏನು ಹಾಂ ಒಂದಿನ ಒಂದು ತಾಸು ಏನಂತಿಲ್ಲ ಮಧ್ಯಾಹ್ನ ಊಟಕ್ಕೆ ಎಲ್ಲಾರು ತಾವು ಚಲೋ ಉತ್ತಮವಾದಂಥ ಒಂದು ಎಲ್ಲಾರ ಖಾನಾವಳಿ ತೋರ್ಸಿ ಕೊಟ್ರಪ್ಪ ಅಂದರೆ ತಾವು ನಮ್ಮ ಜೊತಿಗೆ ಊಟ ಮಾಡ್ರಿ ಹಾಂ ಸಾಯಂಕಾಲ ಒಂದು ಸ್ನ್ಯಾಕ್ಸ್ ತಿಂದು ಮತ್ತು ವಾಪಾಸ್ ಏನಾಯಿತಲ್ಲ ನಮ್ಮ ಮನಿಗೆ ಬಿಟ್ರೆ ಸಾಕು

ಹಾಂ ಐದು ಗಂಟೆ ಮಟ್ಟ ಸರ್ ಅಲ್ಲ ತಾವು ಹೇಳಿದ್ರೆ ಚಲೋ ಆಗಿತ್ತು ಸರ್ ಇದರಲ್ಲಿ ನಮಗೆ ಅಷ್ಟೊಂದು ಏನು ಇದಿಲ್ಲ ಹಾಂ ಹಾಗಾಗಿ ಬೇರೆಯವ್ರಿಗೆ ಎಷ್ಟು ತಗೊಳ್ತೀರ ನಾವು ಹೇಳ್ರಿ ಸರ್ ಅದಕ್ಕಂತ ನಾವೊಂದು ಒಂದು ನೂರು ಎರಡು ನೂರು ರೂಪಾಯಿ ಕಡಿಮೆ ಮಾಡಿದರೆ ಪರವಾಗಿಲ್ಲ ಅಂತ ಹೌದಾ ಸರ್ ಅಂದರೆ ಬಗನಾ ಅದು ಕಿ ಎಷ್ಟು ಕಿಲೋಮೀಟ್ರ್ ಆಗತ್ತೆ ಸಾಯಂಕಾಲ ವೇಟಿಂಗ್ ಭಾಳ ಆತಂದರೆ ಸರ್ ಮತ್ತೆ ಕಿಲೋಮೀಟ್ರ್ ಕಡಿಮೆ ಆಗತ್ತಲ್ಲ ಹಾಂ ಮತ್ತು ನಿಮ್ಗ ಅಲ್ಲಿ ಗಿಟ್ಟುತ್ತಾ ಹೌದಾ ಪರ್ ಕಿಲೋಮೀಟ್ರ್ ಎಷ್ಟಾಗತ್ತೆ ಸರ್ ಹೌದು ರೀ ಹಾಂ ಹಾಂ ಹಾಂ ಹೌದು ರೀ ಮತ್ತು ಅದೇನು ಡ್ರೈವರ್ ಬತ್ತಾ ಅದೇನಿಲ್ಲಲ್ಲಾ ಎಲ್ಲಾ ಸೇರಿಸಿ ನೀವು ತಗೋಳ್ತೀರ ಅಷ್ಟೆ ಹೌದು ರೀ ಹಾಂ ಹಾಂ ಹಾಗಾದರೆ ಇಪ್ಪತ್ತನೇ ತಾರೀಖಿಗೆ ನೋಡ್ರಿ ಸರ್ ಹಾಂ ಇಪ್ಪತ್ತನೇ ತಾರೀಖಿಗೆ ಕುವೆಂಪು ನಗರ ನಿಮಗೆ ಆಡ್ರೆಸ್ ಮತ್ತು ಲೊಕೇಶನ್ ನಿಮಗೆ ನಿಮ್ಗ ವಾಟ್ಸ್ಆ್ಯಪೆ ಮಾಡ್ತೀನಿ ಸರ್ ಹಾಂ ಖಂಡಿತ ಏನಂತಿಲ್ಲ ನೀವು ಅವತ್ತು ನಾ ನಿಮಗೆ ಇನ್ನೊಮ್ಮೆ ರಿಮೈಂಡ್ ಮಾಡ್ತೀನಿ ಆ ಟೈಮ್ ಬಂದು ತಾವು ನಮಗೆ ಇದ್ಕ ಸಕ್ಸೆಸ್ಫುಲಿ ಒಂದು ಟೂರ್ ಮಾಡ್ಬೇಕು ಓಕೆ ಸರ್ ತ್ಯಾಂಕ್ ಯು ಸರ್